ಕರ್ನಾಟಕ ರಾಜ್ಯದ ಪ್ರಮುಖ ತಂತ್ರಜ್ಞಾನ ಯಶಸ್ಸುಗಳು ಏನೆಂತೆಂದರೆ ಅತಿ ವೇಗವಾಗಿ ತಾಂತ್ರಿಕ ಆವಿಷ್ಕಾರ ಇರುವುದರಿಂದ ಕುಳಿತ ಜಾಗಕ್ಕೆ ಒಂದು ಆನ್ಲೈನ್ ಆಗಿರಬಹುದು ನಾವು ಕುಳಿತ ಜಾಗದಿಂದನೇ ಏನಾದರೂ ಒಂದು ಆದೇಶ ನೀಡಿದ್ದೀವಿ ಅಂತಂದರೆ ಅದು ಬರುತ್ತೆ ಅಷ್ಟು ವೇಗವಾಗಿ ನಮ್ಮ ಒಂದು ತಾಂತ್ರಿಕತೆ ತಂತ್ರಜ್ಞಾನವು ಮುಂದುವರಿತಾಯಿದೆ ತಂತ್ರಜ್ಞಾನ ಎಷ್ಟು ಮುಂದುವರಿತಾಯಿದೆ ಅಂತಂದರೆ ನಾವು ಇರೋಂತಹ ಜಾಗದಿಂದನೇ ನಾವು ಏನೇ ಬೇಕಾದ್ರು ನಾವು ಇಲ್ಲಿಂದ ಹೊರದೇಶಗಳ ಒಂದು ಸಂಪರ್ಕವನ್ನು ಬೆಳೆಸ್ಕೋಬೋದು ಅದೇ ರೀತಿ ಪೇಮೆಂಟ್ಗಳಾಗಲಿ ಅದೇ ರೀತಿ ಇರುವ ಜಾಗದಿಂದಲೇ ಕೊಡುತ್ತಿರುವುದರಿಂದ ಅದರ ಒಂದು ಕೊರತೆ ಅತಿ ಕಮ್ಮಿ ಇದೆ ನಾವಿದ್ದ ಜಾಗದಿಂದನೇ ಇದನ್ನು ಮಾಡ್ಬೋದು ಅದೇ ರೀತಿ ನಾವು ಕೆಲಸ ಮಾಡುವಂತಹ ಒಂದು ಜಾಗದಲ್ಲಿ ಅವರಿಗೆ ಪ್ರಶಸ್ತಿ ನೀಡಿ ಅವರನ್ನು ಎಲ್ಲದಕ್ಕೂ ಪಾಲುದಾರಿಕೆಗಳಾಗಿ ಮಾಡಿದರೆ ಅವರು ಇನ್ನೂ ಚೆನ್ನಾಗಿ ಕೆಲಸ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಎಲ್ಲ ಕೆಲಸಗಳಲ್ಲೂ ಪಾಲ್ಗೊಂಡು ಒಳ್ಳೆಯ ಉತ್ತಮವಾದ ಹೆಸರನ್ನು ಕಂಪನಿಗೆ ತಂದುಕೊಡ್ತಾರೆ